ಇತ್ತೀಚೆಗೆ ಈ ಮಳೆಯ ಅಂದರೆ ನಾವು ಚಿಕ್ಕದಿರುವಾಗ ಮಳೆಯನ್ನು ನೋಡಿದ್ದೇವೆ ಆದರೂ ಈ ಸ ಈಗ ಬರುವ ಮಳೆಗೆ ಒಂದು ಒಂದು ವಾರ ಬಂದರೆ ಅಷ್ಟೇ ಎಲ್ಲಾ ಕಡೆ ನೀರು ನಿಂತು ಏನೋ ಏನೋ ಆವಾಂತರ ಆಗ್ತದೆ ಅದು ಕೂಡ ನಾವು ಇತ್ತೀಚೆಗೆ ಬ್ಯಾಂಗ್ಳೂರು ಮಂ ಮಂಗಳೂರು ಟ್ರೈನು ರೈಲ್ವೆ ನಿರಂತರ ನಡಿತಿದ್ದು ಇತ್ತೀಚೆಗೆ ಸಕಲೇಶ್ಪುರ ಅಲ್ಲಿ ಈ ಗುಡ್ಡೆ ಎಲ್ಲ ಬಿದ್ದು ಎಲ್ಲಾ ಮಳೆಯಿಂದಾಗಿ ಅದು ಹೋಗುವ ಬರುವ ಜನರಿಗೆ ತುಂಬಾ ಕಷ್ಟವು ಆಯಿತು ಈಗ ಕೂಡ ಇಲ್ಲಿ ಈ ಸೆಪ್ಟೆಂಬರ್ ತಿಂಗಳಿನ ತನಕ ಮಳೆ ನಿಲ್ಲಲಿಲ್ಲ ನಾವು ಚಿಕ್ಕಂದಿರುವಾಗ ಮಳೆ ನೋಡಿದ್ದೇವೆ ನಡುವೆ ಎಲ್ಲಾ ಕಾಂಕ್ರೀಟಿಕರಣ ಆಗಿ ಎಲ್ಲೆಲ್ಲೂ ನೀರು ನಿಲ್ಲುವುದು ಎಲ್ಲಾ ಕಡೆ ಉಂಟು ಮಳೆ ಏನು ಅದು ಆ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಅಂತ ನಾವು ಹೇಳಲಿಕ್ಕೆ ಬರುದಿಲ್ಲ ಆದರೂ ಸ್ವಲ್ಪ ಮಳೆ ಬಂದರೂ ಎಲ್ಲೆಲ್ಲೂ ನೀರು ಈ ರಸ್ತೆ ಬದಿಯಲ್ಲಿ ನೀರು ಜನರಿಗೆ ಎಲ್ಲಾ ತೊಂದರೆ ಅದು ಹೇಗೆ ಆಗ್ತದೆ ಹೇಗೆ ಹೋಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಈ ಮಳೆಯಿಂದಾಗಿ ನಾವು ಎಲ್ಲೆಲ್ಲೋ ಹೋಗಿ ನಡುವಿಗೆ ಅಂದರೆ ಬ ಹಿಂದೆ ಬರುವ ಆ ಪ್ರಯತ್ನದಲ್ಲಿರುವಾಗ ಎಷ್ಟೋ ಕಷ್ಟ ನಷ್ಟ ಅನ್ಭವಿಸುತ್ತು ಖಂಡಿತ ನಮಗೆ ಇತ್ತೀಚಿನ ಸುದ್ದಿಗಳಲ್ಲಿ ತಿಳಿಯುತ್ತದೆ ಪೇಪರ್ಗಳಲ್ಲಿ ಕೂಡ ಇಲ್ಲೋ ಚರಂಡಿ ಅಲ್ಲಿ ಹೋಗುವ ಮಕ್ಕಳು ಈ ಗುಡ್ಡ ಜರಿದು ಅಲ್ಲಲ್ಲಿ ಏನೋ ತುಂಬಾ ಕಷ್ಟ ನಷ್ಟಗಳು ಆಗಿದೆ ಈ ವರ್ಷ ಖಂಡಿತ ಮಳೆ ಇಂದ ಕರ್ನಾಟಕ ಅಂತೂ ತುಂಬಾ ನಷ್ಟ ಅನುಭವಿಸಿದೆ ಎಂದು ನಾವು ಹೇಳಲು ಬಯಸುತ್ತೇವೆ ಹಾಗೆ ಈವರೆಗೆ ತನಕ ಇ ಬೆಳೆ ನಾಶ ಇರ್ಬೋದು ಇನ್ನೂ ನಮಗೆ ಕೊಯ್ಲಿನ ಡ್ ಸಮಯಕ್ಕೆ ಖಂಡಿತ ಈ ಮಳೆಯ ಕಷ್ಟದಿಂದ ಈ ಬೇಸಾಯಗಾರರಿಗೆ ಕೂಡ ಕಷ್ಟ ಆಗುವ ಸಂಭವ ಇದೆ ಈ ವರ್ಷ ಸರ್ವಸಾಧಾರಣ ಅಕ್ಟೋಬರ್ ತಿಂಗಳ ತನಕ ಮಳೆ ಹೋಗುವ ಹಾಗೆ ಕಾಣುವುದಿಲ್ಲ ಆದ್ದರಿಂದ ಈ ಮಳೆಗೆ ನಾವು ಅಂದರೆ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತನಕ ಈ ಬರುವ ಮಳೆಯಿಂದಾಗಿ ತುಂಬಾ ಜನರು ಕಷ್ಟ ಅನುಭವಿಸಿದ್ದಾರೆ ಮಳೆಯ ನೀರು ನಮಗೆ ಬೇಕು ಆದರೂ ಇತ್ತೀಚಿನ ಈ ಪರಿಸರಗಳಲ್ಲಿ ಕಾಂಕ್ರೀಟೀಕರಣತೆಯಿಂದ ತುಂಬಾ ತುಂಬಾ ನಷ್ಟ ಆಗಿದೆ ಜನರಿಗೆ ಬೆಳೆಯಲ್ಲಿರಲಿ ರೋ ಹೋಗುವ ರಸ್ತೆ ಬದೆಯಲ್ಲಿರಲಿ ತುಂಬಾ ಜನರು ಕಷ್ಟ ಅನುಭವಿಸಿದ್ದಾರೆ ಮಳೆ ನಮಗೆ ಬೇಕು ಆದರೂ ಅದು ಅತಿವೃಷ್ಟಿ ಆಯಿತೆಂದು ಹೇಳ್ಬೌದು ಹಲವು ಕಾರಣದಿಂದ ಮಳೆ ಮಳೆಯ ಪ್ರಭಾವ ನಮ್ಮ ಪರಿಸರದಲ್ಲಿ ಕಾಣಸಿಗ್ತದೆ ಹಿಂದೆ ನಾವು ದೇವಸ್ಥಾನಗಳಲೆಲ್ಲ ಒಳಗೆ ನೀರು ನುಗ್ಗಿದ್ದು ನಮ್ಗೆ ಕೇಳಿ ಬರಲಿಲ್ಲ ಆದರೆ ಇತ್ತೀಚಿಗಿನ ವರ್ಷಗಳಲ್ಲಿ ಎಲ್ಲಾ ನಮ್ಮ ಪರಿಸರದ ದೇವಸ್ಥಾನಗಳ ಒಳಗೆ ನೀರು ನುಗ್ಗಿದೆ ಅದು ಯಾಕೆ ಹೇಗಾಯಿತು ಎಂಬ ಅವ್ಯವಸ್ಥೆ ನಾವು ಹೇಳಲು ಬರುವುದಿಲ್ಲ ಹಿಂದೆ ನದಿಯ ಬದ್ದಿಯಲ್ಲೇ ಇದ್ದ ದೇವಸ್ಥಾನದಲ್ಲಿ ಎಂದಿಗೂ ನಾವು ನೀರು ಬಂದದ್ದು ನಮ್ಮ ಚಿಕ್ಕ ಪ್ರಾಯದಲ್ಲಿ ನಾವು ಕೇಳಿಲಿ ತಿಳಿಯಲಿಲ್ಲ ಆದರೆ ಈಗ ಎಲ್ಲಾ ದೇವಸ್ಥಾನದ ಒಳಗೆ ನೀರು ಬಂದಿದೆ ಎಂದು ಹೇಳುತ್ತಾರೆ ಎಲ್ಲಾ ನಾವು ಚಿಕ್ಕಂದಿನಲ್ಲಿ ಎಲ್ಲೂ ಕೇಳು ಳಿಕೆ ನಮಗೆ ಸಿಗಲಿಲ್ಲ ಇಲ್ಲ ನಮ್ಮ ಸುತ್ತಮುತ್ತಲಿನ ಕೆಲವು ದೇವಸ್ಥಾನದ ಒಳಗೆ ಗರ್ಭಗುಡಿಯ ತನಕ ನೀರು ನುಗ್ಗಿದೆ ಈ ಮಳೆಯ ಮಳೆ ಹೆಚ್ಚಾಯಿತಾ ಅಥವಾ ಆ ದೇವಸ್ಥಾನದ ಪರಿಸರದಲ್ಲಿ ಏನ ಹೆಚ್ಚು ಕಡಿಮೆ ಅಂದರೆ ಕೌಂಟ್ರಿಕರಣ ಆಗಿರ್ಬೋದು ಈ ಇದು ತೋಡು ತೆಗೆಯುವ ಆ ಕೆಲಸ ಏನಾ ಅವ್ಯವಸ್ಥೆ ಆಗಿದೆ ಎಂದು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ